ಈಗ ಮನೆಯಲ್ಲಿ ಒಂದು ಕೈತೋಟ ಮಾಡೋದು ಒಂದು ದುಬಾರಿ ಅಂತ ಹೇಳಬೇಕು ಯಾಕೇಂತ ಹೇಳಿದರೆ ಇತ್ತೀಚೆಗೆ ನಾನು ನಮ್ಮ ಮನೆಯಲ್ಲಿ ಒಂದು ಚಿಕ್ಕ ಗಾರ್ಡನ್ ಮಾಡುವ ಅಂತ ನನಗೆ ಒಂದು ಪ್ಲ್ಯಾನ್ ಬಂತು ಅದಕ್ಕೆ ನಾನು ಅವರ ಹತ್ರ ನರ್ಸರಿ ಅವರ ಹತ್ರ ಹೋಗಿ ಕೇಳಿದಾಗ ಅವರೊಂದು ನನಗೆ ಹಾ ಕನಿಷ್ಠ ಪಕ್ಷ ಹನ್ನೆರಡು ಸಾವಿರ ಆದರೂ ಖರ್ಚು ಬರ್ತದೆ ಅಂತ ಹೇಳಿದರು ಮತ್ತೆ ಏನು ಮಾಡೋದು ಅಂತ ಮನೆ ಎಲ್ಲ ಸುಂದರವಾಗಿ ಕಾಣಿಸಬೇಕಲ್ವ ಅಂತ ಹೇಳಿ ನಾನು ಹೋಗಿ ಅವರ ಹತ್ತಿರ ಹೇಳಿದೆ ಅವರು ಬಂದು ನಮಗೆ ಎಲ್ಲ ಬೇಕಾದಂತಹ ಸಸಿಗಳನ್ನೆಲ್ಲ ನೆಟ್ಟು ತುಂಬ ಚೆನ್ನಾಗಿ ಕಾಣುವ ಹಾಗೆ ಮಾಡಿದರು ಆದರೆ ಅದು ಅಷ್ಟು ಮಾಡಿದರೆ ಅಷ್ಟು ಸಾಕಾಗುವುದಿಲ್ಲ ನಾವು ಮತ್ತೆ ಅದರ ಆರೈಕೆ ಎಲ್ಲ ಮಾಡಬೇಕು ಇಲ್ಲ ಅಂತ ಹೇಳಿದರೆ ಅವು ನೋಡುವವರಿಗೆ ಸಹ ಅದು ಚೆನ್ನಾಗಿ ಕಾಣೋದಿಲ್ಲ ಇದರಿಂದಾಗಿ ನಾವು ಎಂಥ ಮಾಡಬೇಕು ಅಂತ ಹೇಳಿದರೆ ನಾವು ಮೊದಲು ಅದಕ್ಕೆ ಬೇಕಾದಂಥ ರಸಗೊಬ್ಬರಗಳನ್ನು ಮತ್ತು ಅದರ ಬಗ್ಗೆ ಮಾಹಿತಿಗಳನ್ನೆಲ್ಲ ಸಂಪೂರ್ಣವಾಗಿ ತಕೋ ತಕೊಳ್ಬೇಕು ಅವರು ಒಂದು ಬಂದು ಅವರ ಕೆಲಸ ಎಲ್ಲ ಮಾಡಿ ಹೋಗ್ತಾರೆ ಮಾಡಿ ಹೋದ ನಂತರ ನಾವು ಅದರ ಬಗ್ಗೆ ಸಂಪೂರ್ಣ ಕಾಳಜಿಯನ್ನು ತಕೊಳ್ಬೇಕು ಯಾಕೆ ಅಂತ ಹೇಳಿದರೆ ಒಂದು ಸಸಿ ಹೇಳಿದರೆ ಹೇಗೆ ಮಗು ಇರ್ತದೆ ನೋಡಿ ಅದೇ ಥರ ನಾವು ಮಗುವನ್ನು ಹೇಗೆ ನೋಡ್ಕೊಳ್ತೇವೆ ಅದಕ್ಕೆ ಕಾಲ ಕಾಲಕ್ಕೆ ಏನು ಬೇಕು ಏನೆಲ್ಲ ಹೇ ಅದಕ್ಕೆ ಕೊಡ್ತೇವೆ ಅದೇ ರೀತಿ ನಾವೊಂದು ಸಸ್ಯವನ್ನು ಸಹ ನೋಡ್ಕೊಳ್ಬೇಕು ಇಲ್ಲ ಅಂತ ಹೇಳಿದರೆ ಅದು ಬೇಗ ಬಾಡಿ ಹೋಗ್ತದೆ ಸತ್ತು ಹೋಗ್ತದೆ ನಾವಿಷ್ಟೆಲ್ಲ ಖರ್ಚು ಮಾಡಿ ಅದು ಅಷ್ಟು ಅಷ್ಟು ಸಹ ಫಲ ಬರದಿದ್ದರೆ ನಾವು ಮಾಡಿದ ಖರ್ಚು ಅನಗತ್ಯ ಅನಗತ್ಯ ಇದರಿಂದಾಗಿ ನಾನು ಏನು ಹೇಳ್ತೇನೆ ಅಂತ ಹೇಳಿದರೆ ಮನೆಯಲ್ಲಿರುವ ಕೈತೋಟವನ್ನು ಮಾಡುವುದು ಏನು ಅಷ್ಟೇನೂ ದುಬಾರಿ ಅಲ್ಲದಿದ್ದರೂ ಅದು ಅಗ್ಗವೂ ಅಲ್ಲ ಯಾಕೆ ಅಂತ ಹೇಳಿದರೆ ಈಗ ಸಸ್ಯಗಳ ಕೆಲವೊಂದು ರೇಟುಗಳು ತುಂಬ ಜಾಸ್ತಿ ಇದೆ ಕೆಲವೊಂದು ಆಲಂಕಾರಿಕ ಸಸ್ಯಗಳು ಅಂತ ಹೇಳಿದರೆ ನಾವು ಸಾವಿರಗಟ್ಟಲೆ ರೇಟ್ ರೇಟ್ ಕೊಟ್ಟದನ್ನು ತಕೊಂಡು ಬರಬೇಕು ಇನ್ನು ಕೆಲವೆಲ್ಲ ಸಸ್ಯಗಳೆಲ್ಲ ಸಾಮಾನ್ಯವಾದ ಸಸ್ಯಗಳು ಅದಕ್ಕೇನು ಅಷ್ಟೆಲ್ಲ ನಾವು ದುಡ್ಡು ಕೊಡಬೇಕಂತಿಲ್ಲ ಒಂದು ನೂರಿನ್ನೂರು ರೂಪಾಯಿಗೆ ಸಸ್ಯಗಳೆಲ್ಲ ಬಂದುಬಿಡುತ್ತೆ ಕೆಲವು ಹೂವಿನ ಗಿಡಗಳು ಹಣ್ಣಿನ ಗಿಡಗಳೆಲ್ಲ ಆದರೆ ನಮಗೆ ಈಗಿನ ಬಿಡು ಬಿಝಿ ಶೆಡ್ಯೂಲ್ನಲ್ಲಿ ನಮಗೆ ಸಮಯ ಸಿಗುವುದಿಲ್ಲ ನಾವು ಸಸ್ಯಗಳೊಟ್ಟಿಗೆ ಕಳೆಯಲಿಕ್ಕೆ ಈಗ ಸಸ್ಯಗಳನ್ನು ನೆಟ್ಟು ಅದರ ನಾವು ಲಾಲನೆ ಪಾಲನೆಯನ್ನು ಮಾಡಿದರೆ ಮನಸ್ಸಿಗೆ ಒಂದು ಒಂಥರ ಪ್ರಶಾಂತತೆ ಸಿಗ್ತದೆ ಒಂಥರ ನಾವು ಏನು ಯೋಗ ಧ್ಯಾನ ಎಲ್ಲ ಮಾಡಿದಾಗ ನಮಗೆ ಸಿಗ್ತದೆ ನೋಡಿ ಅಂಥದ್ದೆ ಒಂದು ಆಹ್ಲಾದಕರ ಒಂದು ಅನುಭವ ನಮಗೆ ಮರಗಳೊಟ್ಟಿಗೆ ಗಿಡಗಳೊಟ್ಟಿಗೆ ನಾವು ಬೆರೆತಾಗ ನಮಗೆ ಸಿಗ್ತದೆ ಈಗ ನಾನು ಹೇಳೋದೆಂತ ಹೇಳಿದರೆ ನಾವು ಮನೆಯಲ್ಲಿ ಒಂದು ಗಿಡಗಳನ್ನು ಮರಗಳನ್ನೆಲ್ಲ ನೆಡಬೇಕು ಅದೇನು ಅಷ್ಟು ದುಬಾರಿಯಾದದ್ದನ್ನೆಲ್ಲ ತಕೊಳ್ಬಾರ್ದು ಸಾಮಾನ್ಯವಾದ ಒಂದು ರೇಟಿನ ಗಿಡಗಳನ್ನೆಲ್ಲ ತರಬೇಕು ಯಾಕೆ ಅಂತ ಹೇಳಿದರೆ ನಾವು ದುಬಾರಿ ಅದನ್ನೆಲ್ಲ ತಂದು ಅದನ್ನು ನಾವು ಅಷ್ಟೇ ರೀತಿಯಲ್ಲಿ ಮೈಂಟೈನ್ ಮಾಡದಿದ್ದರೆ ನಾವು ಕೊಟ್ಟ ಹಣಗಳೆಲ್ಲ ವೇಸ್ಟ್ ಇದರಿಂದಾಗಿ ನಮಗೆ ನಾವು ನೋಡಬೇಕು ನಮ್ಮ ಅನುಕೂಲಕ್ಕೆ ತಕ್ಕಂತೆ ನಾವು ನಮ್ಮ ಕೆಲಸ ಕಾರ್ಯಗಳಿಗೆ ತಕ್ಕಂತೆ ನಮ್ಮ ಗಾರ್ಡನನ್ನು ಸಹ ಇಟ್ಟುಕೊಳ್ಬೇಕು